ಭರತನಾಟ್ಯ ನನಗೆ ತುಂಬ ಇಷ್ಟ ನಾನು ಭರತನಾಟ್ಯ ದ ಮುಖಾಂತರ ಕೃಷ್ಣ ಮತ್ತು ಯಶೋಧೆಯ ಪಾತ್ರವನ್ನು ಮಾಡಿದ್ದೆ ಆ ಪಾತ್ರದಲ್ಲಿ ಬರುವ ಪ್ರಸಂಗ ನನಗೆ ತುಂಬ ಇಷ್ಟ ಕೃಷ್ಣನು ತನ್ನ ಗೆಳೆಯರೊಂದಿಗೆ ಆಟವಾಡುತ್ತಿರುತ್ತಾನೆ ಆಗ ಗೋಪಿಕೆಯನ್ನು ಮೊಸರನ್ನು ತೆಗೆದುಕೊಂಡು ಹೋಗಿರುವುದನ್ನು ನೋಡಿ ಅವರ ಮಡಿಕೆಯ ಕಲ್ಲನ್ನು ಹೊಡೆಯುತ್ತಾನೆ ಬೆಣ್ಣೆಯನ್ನು ಕದ್ದು ತಿನ್ನುತ್ತಾನೆ ಈ ರೀತಿ ತೊಂದರೆ ಕೊಡುತ್ತಾನೆಂದು ಕೃಷ್ಣನ ತಾಯಿಗೆ ದೂರು ನೀಡಲು ಬರುತ್ತಾರೆ ಆಗ ಯಶೋಧ ಕೃಷ್ಣನನ್ನು ಕಟ್ಟಿ ಹಾಕುತ್ತಾಳೆ ಆ ಕೃಷ್ಣನು ನಾನು ಬೆಣ್ಣೆ ಕದ್ದಿಲ್ಲ ನಾನು ನನ್ನ ಗೆಳೆಯರು ಕದ್ದು ತಿಂದು ನನ್ನ ಬಾಯಿಗೆ ಹಚ್ಚಿದ್ದರು ಎಂದು ಹೇಳುತ್ತಾನೆ ಅದೇ ರೀತಿ ಒಂದು ದಿನ ಮಣ್ಣು ಬಾಯಿಗೆ ಹಾಕಿಕೊಳ್ಳುತ್ತಾನೆ ಆಗ ಯಶೋಧ ಕೃಷ್ಣನಿಗೆ ಬೈದು ಬಾಯಿಯನ್ನು ತೆಗೆ ಎಂದು ಹೇಳುತ್ತಾಳೆ ಆಗ ಕೃಷ್ಣನ ಬಾಯಿಯಲ್ಲಿ ಇಡೀ ಭೂಮಂಡಲವೇ ಕಾಣುತ್ತದೆ ಈ ಪ್ರಸಂಗ ನನಗೆ ತುಂಬ ಇಷ್ಟ